ನಮ್ಮ ಭಾರತ ದೇಶದಲ್ಲಿ ಕೃಷಿಗೆ ಮೊದಲ ಸ್ಥಾನವನ್ನು ಕೊಟ್ಟಿದ್ದೀವಿ ನಮ್ಮ ಕೃಷಿಯೇ ನಮ್ಮ ದೇಶದ ಮೂಲ ಆಧಾರ ಕೃಷಿಯಿಂದಲೇ ಎಲ್ಲನು ಕೂಡ ವ್ಯವಸಾಯ ಅನ್ನೋದು ಎಲ್ಲರಿಗೂ ಬೇಕಾಗಿರುವಂಥದ್ದು ಎಷ್ಟೇ ತಂತ್ರಜ್ಞಾನ ಆಗಲಿ ಈ ತಂತ್ರಜ್ಞಾನದಿಂದ ನಾವು ಮುಂದುವರ್ದಿದ್ರೂ ಕೂಡ ನಾವು ತಿನ್ನುವಂತಹ ಪದಾರ್ಥ ವ್ಯವಸಾಯ ಮಾಡಿದರೆ ಮಾತ್ರನೆ ಸಾಧ್ಯ ಮಿಶಿನಲ್ಲಿಂದನೆ ಆಗ್ಲಿ ಕರೆಂಟಿಂದನೆ ಆಗ್ಲಿ ಇನ್ನೊಂದರಿಂದ ಆಗ್ಲಿ ನಮ್ಮ ಹೊಟ್ಟೆ ತುಂಬೊದಿಲ್ಲ ವ್ಯವಸಾಯದಿಂದಲೇ ನಮ್ಮ ಎಲ್ಲ ಜೀವನವನ್ನು ಸಾಗಿಸುವಂಥದ್ದು ಅದು ಒಂದು ಭಾಗವೇ ಹೊರತು ಆದರೆ ನಮ್ಮ ಬದುಕು ಒಂದು ವ್ಯವಸಾಯದಲ್ಲಿರತ್ತೆ ಅಂತಹ ವ್ಯವಸಾಯವನ್ನು ಬೆಳೆಸ್ಬೇಕು ಮಾಡಬೇಕು ನನಗೆ ತುಂಬಾ ಇಷ್ಟ ವ್ಯವಸಾಯ ಮಾಡೋದ್ರಲ್ಲಿ ಅಂತಂದರೆ ಯಾಕೆ ಯಾಕೆ ಅಂತಂತಂದರೆ ನಾನು ಬೆಳೆದಂತಹ ಪದಾರ್ಥಗಳನ್ನು ಇನ್ನೊಬ್ಬರು ತಿಂತಾರಲ್ವ ಅದು ನನ್ನ ಸೇವೆ ಅಂತ ಅರ್ಥ ಇದರಿಂದ ನನಗೆ ತುಂಬಾ ಖುಷಿಯಾಗತ್ತೆ ಆಮೇಲೆ ಅದರಲ್ಲಿ ನೈಸರ್ಗಿಕವಾದಂತಹ ವಾತಾವರಣ ಯಾವು ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳೇ ಆಗಲಿ ಆರೋಗ್ಯದಲ್ಲಿ ಏರುಪೇರಾಗಲಿ ಏನೂ ಬರಲ್ಲ ವ್ಯವಸಾಯದಲ್ಲಿ ಕಷ್ಟ ಪಡಬೇಕು ಅದು ದೊಡ್ಡವ್ರು ಹೇಳಿರೊ ಮಾತು ಯಾಕಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಕಷ್ಟ ಪಡದಿದ್ದು ನಾವು ಏನು ಮಾಡೊದಕ್ಕಾಗಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರನೆ ನಮಗೆ ಹೊಟ್ಟೆ ತುಂಬ ಊಟ ಸಿಗುವಂಥದ್ದು ಆದರೆ ವ್ಯವಸಾಯದಲ್ಲಿ ಅದು ಎಲ್ಲದ್ರಲ್ಲಿ ಸ್ಥಾನ ಮೀರಿರುತ್ತೆ ಯಾಕಂದರೆ ನಾವು ಕಷ್ಟಪಡದೆ ಇದ್ದರೆ ನಮಗೇನೂ ಸಿಗೋದಿಲ್ಲ ನಮ್ಗೆ ಉತ್ತಮವಾದಂತಹ ಆಹಾರ ತಿನ್ನಬೇಕು ಅಂದರೆ ನಾವು ಅಲ್ಲಿ ಕಷ್ಟಪಡಲೇಬೇಕಾಗತ್ತೆ ಇದರಲ್ಲಿ ನಮ್ಮ ದೇಶದ ಭಾರತದ ರೈತನಿಗೆ ದೊಡ್ಡ ಸಲಾಮು